ಬಾಲ್ಯದಲ್ಲಿ ನನ್ನ ನೆಚ್ಚಿನ ನೆನಪುಗಳು ಆಟ ಅದರಲ್ಲಿ ನಾವು ಮರಕೋತಿ ಲಗೋರಿ ಕಣ್ಣು ಮುಚ್ಚಾಲೆ ಗೋಲಿ ಆಟ ಇವೆಲ್ಲ ಆಡುತ್ತಿದ್ದೇವೆ ಎಲ್ಲರೂ ಗೆಳೆಯರು ಒಟ್ಟುಗೂಡಿ ಈ ಆಟವನ್ನು ಆಡಿ ಕೊನೆಗೆ ಎಲ್ಲರೂ ಜಗಳ ಮಾಡಿ ಮನೆಗೆ ಹೋಗಬೇಕಾದ್ರೆ ನಾವು ಎಲ್ಲರೂ ಒಟ್ಟಿಗೆ ಗೆಳೆಯರಾಗಿ ಮನೆಗೆ ಸೇರುತ್ತಿದ್ದೇವೆ ಆದರೆ ಈಗಿನ ಕಾಲದ ಮಕ್ಕಳು ಇವೆಲ್ಲ ವಿಶೇಷಗಳನ್ನು ಬಿಟ್ಟು ಈ ಆಟದ ಖುಷಿಗಳನ್ನೆಲ್ಲ ಬಿಟ್ಟು ಮನೆಯಿಂದ ಹೊರಗೆ ಹೋಗದೆ ಮನೆಯಲ್ಲೇ ಕೂತಲ್ಲಿ ಮೊಬೈಲಲ್ಲಿ ಆಟ ಆಡಿ ತಮ್ಮ ಬಾಲ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅದಕ್ಕೆ ಈಗಿನ ಕಾಲದ ಮಕ್ಕಳಿಗೂ ಹಿಂದಿನ ಕಾಲದ ಮಕ್ಕಳಿಗೂ ಇರುವ ವ್ಯತ್ಯಾಸ ಅದರಿಂದ ಅವರು ತಮ್ಮ ದಿನನಿತ್ಯ ಎಕ್ಸರ್ಸೈಸ್ಗಳನ್ನೆಲ್ಲ ಬಿಟ್ಟು ಮನೆಯಲ್ಲಿ ಕೂತು ಸೋಮಾರಿಯಾಗುತ್ತಿದ್ದಾರೆ ಅದನ್ನು ಗೋಸ್ಕರ ಈ ಆಟಗಳನ್ನೆಲ್ಲ ಆಡಿ ಅವರು ತಮ್ಮ ದಿನನಿತ್ಯ ಆಟಗಳಲ್ಲಿ ಪಾಲುಗೊಳ್ಳಬೇಕೆಂದು ನನ್ನ ಆಸೆ